ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ರೀತಿಯಾದಂತಹ ಹಬ್ಬಗಳ್ನ ಆಚರಿಸ್ತಾರೆ ತುಂಬ ಆಚಾರ ವಿಚಾರಗಳನ್ನ ಹಿಂಬಾಲಿಸಿಕೊಂಡು ತುಂಬ ಭಕ್ತಿಯಿಂದ ಆಚರಿಸ್ತಾರೆ ಸಾಂಸ್ಕೃತಿಕವಾಗಿ ಆಚರಿಸ್ತಾರೆ ಆ ಒಂದು ಹಬ್ಬದಲ್ಲಿ ಸುಮಾರು ಸಾಮಾಜಿಕ ಚಟುವಟಿಕೆಗಳನ್ನೂ ಕೂಡ ಇಟ್ಟಿರ್ತಾರೆ ಇದನ್ನು ತುಂಬ ನಂಬಿಕೆಯಿಂದನೂ ಆಚರಿಸ್ತಾರೆ ಹಳೆ ಕಾಲದಲ್ಲಿ ಏನು ಆಚರಿಸ್ಕೊಂಬಂದಿದ್ದಾರೊ ಆಯಾ ಆಯಾ ರೀತಿಯಲ್ಲಿ ತುಂಬ ಸಾಂಸ್ಕೃತಿಕವಾಗಿ ಮತ್ತು ಭಕ್ತಿಯಿಂದ ನಂಬಿಕೆಯಿಂದ ಆಚರಿಸ್ಕೊಂಬರ್ತಿದ್ದಾರೆ ಅದರಿಂದ ಒಳ್ಳೆಯದಾಗುತ್ತೆ ಅನ್ನೊ ಒಂದು ನಂಬಿಕೆ ಆಮೇಲೆ ತುಂಬ ಆಸಕ್ತಿಯಿಂದ ಮಾಡ್ತಾರೆ ಪ್ರೋತ್ಸಾಹವನ್ನು ಕೊಡ್ತಾರೆ ಮಾಡೋದಕ್ಕೆ ಸಂತಸದಿಂದ ತುಂಬ ಸಂತಸದಿಂದ ಆ ಅಂತ ಹಬ್ಬಗಳ್ನ ಆಚರ್ಸ್ತಾರೆ ಉದಾಹರಣೆಗೆ ದಸರಾ ಗೌರಿ ಗಣೇಶ ಹಬ್ಬ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಯುಗಾದಿ ದೀಪಾವಳಿ ಬಸವನ್ ಜಯಂತಿ ನಾಗರ ಪಂಚಮಿ ಈ ಜಾತ್ರೆ ತೇರು

ದೊಡ್ಡ ದೊಡ್ಡ ಹಬ್ಬಗಳು ಪೂಜೆ ಪುನಸ್ಕಾರ ದೊಡ್ಡ ದೊಡ್ಡ ಚೌಡಮ್ಮನ ಹಬ್ಬ ಆಮೇಲೆ ಆಂಜನೇಯನ ತೇರು ಕಳನ ಹಬ್ಬ ಅಂತ ಮಾಡ್ತಾರೆ ಅಜ್ಜಿ ಹಬ್ಬ ಅಂತ ಮಾಡ್ತಾರೆ ಇವನ್ನೆಲ್ಲ ಆವಾಗಿನ ಕಾಲದಲ್ಲಿ ಆಚರಿಸ್ಕೊಂಬಂದಿರೊಂಥದ್ದು ಅಥವಾ ಏನೋ ಒಂದು ಮಾಡಬೇಕು ಅಂತ ಒಂದು ನಂಬಿಕೆಯಿಂದ ಒಳ್ಳೆಯದಾಗುತ್ತೆ ಅಂತ ನಂಬಿಕೆಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ರೀತಿಯಾದಂತಹ ಏನು ಹಬ್ಬಗಳ್ನ ಆಚರ್ಸ್ತಾರೆ ಅದು ತುಂಬ ಸಾಂಸ್ಕೃತಿಕವಾಗಿ ಆಚರ್ಸ್ತಾರೆ ದಸರಾ ಅಂದ ತಕ್ಷಣ ನಮಗೆ ನೆನಪಾಗೋದು ಮೈಸೂರು ಅಲ್ಲಿ ಅಲ್ಲಿನ ರಾಜಗಳು ರಾಜರುಗಳು ಆ ಒಂದು ಏನು ರಥದ ಮೇಲೆ ಹತ್ಕೊಂಡು ಆನೆ ಅದನ್ನ ಎತ್ಕೊಂಬಂದು ಅಲ್ಲೂ ಕೂಡ ತುಂಬ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡಿಸ್ತಾರೆ ಆಮೇಲೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಆ ಲಕ್ಷ್ಮಿನ ಮನೇಲಿಟ್ಟು ಎಲ್ಲ ರೀತಿಯಾದಂತಹ ಹಣ್ಣು ಮತ್ತು ಪೂಜೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳ್ನೆಲ್ಲ ಇಟ್ಟು ಪೂಜೆ ಮಾಡಿ ಮನೇಲಿ ಸಿಹಿ ಮಾಡಿ ಹೊರ್ಗಡೆಯಿಂದ ಎಲ್ರು ಕರೆದು ಊಟ ಹಾಕಿಸಿ ಲಕ್ಷ್ಮಿ ನಮ್ಮನೇಲಿ ನೆಲೆಸ್ಲಿ ಅಂತ ಪೂಜೆ ಮಾಡ್ತಾರೆ ಇನ್ನು ಗಣೇಶ ಚತುರ್ಥಿ ಗಣೇಶನ್ನ ತಂದು ಅದನ್ನು ತರೋದು ಮತ್ತು ತರೋದೇ ಒಂದು ಸಡಗರ ಡೋಲು ಅದನ್ನೆಲ್ಲ ಬಾರ್ಸ್ಕೊಂಡು ತರ್ತಾರೆ ಅದನ್ನು ಒಂದು ಏನು ಬೆಸಸಂಖ್ಯೆ ದಿನಗಳಲ್ಲಿ ಇಟ್ಟು ಪೂಜೆ ಮಾಡಿ ದೀಪ ಆರ್ಲಿಲ್ಲಂಗೆ ನೋಡಿಕೊಂಡು ಡೈಲಿ ಭಕ್ತಿಯಿಂದ ಮಾಡ್ತಾರೆ ಹಬ್ಬದ ರೀತಿಲಿ ಮಾಡ್ತಾರೆ ತುಂಬ ಸಡಗರ ಸಂತೋಷದಿಂದ ಮಾಡ್ತಾರೆ ಆಮೇಲೆ ಅದನ್ನು ವಿಸರ್ಜನೆ ಅಂತ ಮಾಡ್ತಾರೆ ಆವಾಗ್ಲೂ ತುಂಬ ಸಡಗರದಿಂದ ಮಾಡ್ತಾರೆ ಆಮೇಲೆ ನಾಗರ ಪಂಚಮಿ ಅಂತ ಮಾಡ್ತಾರೆ ನಾಗರ ಆ ಒಂದು ಏನು ಹುತ್ತಕ್ಕೆ ಹಾಲೆರೀತಾರೆ ಈ ಒಂದು ಸಮಯದಲ್ಲಿ ತಮ್ಮ ತವ್ರು ಮನೆಗೆ ಮಗಳನ್ನ ಕರೆಸೋದು ಅದು ಅವರಿಗೆ ಕಾಯುಂಡೆ ಅಂತ ಕೊಡ್ತಾರೆ ಏನು ಕರ್ಜಿಕಾಯಿ ಉಂಡೆ ಅದನ್ನೆಲ್ಲ ಮಾಡಿ ಕಾಯುಂಡೆ ಅಂತ ಕೊಡ್ತಾರೆ ಈ ನಾಗರ ಪಂಚಮಿಯಲ್ಲಿ ಒಂದು ಏನು ಸ್ಪೆಷಲ್ಲು ನಮಗೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಇಷ್ಟ ಆಗತ್ತಂದರೆ ಆ ಒಂದು ಏನು ಜೋಕಾಲಿ ಆಟ ಅಬ್ಬಾ ನೆನೆಸ್ಕೊಂಬಿಟ್ರೆ ಮೈ ಜುಮ್ ಅನ್ನುತ್ತೆ ನನಗಂತೂ ಈ ಹಬ್ಬನೇ ನಾಗರ ಪಂಚಮಿ ಅದರಲ್ಲೂ ಜೋಕಾಲಿ ಆಡೋದೇ ಇಷ್ಟ ಇನ್ನು ನೋಡಿ ಜೋಕಾಲಿ ಆಡೋದರಿಂದ ಏನೋ ಒಂಥರ ಎಲ್ಲ ಒಂದು ಈ ಥರ ಹಬ್ಬಗಳ್ ಮಾಡೋದರಿಂದ ಎಲ್ಲೆಲ್ಲಿ ಎಲ್ಲರೂ ಒಂದೇ ಕಡೆ ಸೇರ್ತೀವಿ ಏನು ಎಲ್ಲರೂ ಅವ್ರದ್ದೇ ಆದಂಥ ಕೆಲ್ಸದಲ್ಲಿರ್ತಾರೆ ಬೇರೆ ದಿನಗಳಲ್ಲಿ ಬಟ್ ಈ ಥರ ಹಬ್ಬ ಬಂದಾಗ ಎಲ್ಲರೂ ಜೊತೇಲಿ ಸೇರಿ ಸಂತೋಷದಿಂದ ಸಡಗರದಿಂದ ಎಲ್ಲರೂ ಒಂದಾಗಿ ಒಟ್ಟಿಗೆ ಹಬ್ಬ ಮಾಡ್ತೀವಿ ಊಟ ಮಾಡೋದಾಗಿರ್ಬೋದು ಎಲ್ಲ ಪೂಜೆ ಪುನಸ್ಕಾರ ಭಕ್ತಿಯಿಂದ ನಂಬಿಕೆಯಿಂದ ಮಾಡ್ತೀವಿ ಒಳ್ಳೆಯದಾಗುತ್ತೆ ಊರಿಗೆ ಮನೆಗೆ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾರೆ ಹಬ್ಬ ಪೂಜೆ ಅಂತ ದೊಡ್ಡ ದೊಡ್ಡ ಹಬ್ಬಗಳಾಗಿರ್ಬೋದು ಎಲ್ಲ ಮಾಡ್ತಾರೆ ಇನ್ನು ದಸರಾ ದಸರಾ ಬಗ್ಗೆ ಹೇಳಿದೆ ನಾನು ಯುಗಾದಿ ಯುಗಾದಿ ಹೆಸರಲ್ಲೇ ಇದೆ ಒಂದು ಹೊಸ ಋತು ಹೊಸ ಕಾಲ ಶುರುವಾಗುತ್ತೆ ಆವಾಗ ಈ ಪರಿಸರನೇ ಒಂಥರ ನೋಡೊದಕ್ಕೆ ಕಣ್ಣು ತುಂಬ್ಕೊಬೇಕು ನೋಡೊದಕ್ಕೆನೆ ತುಂಬ ಏನು ಹಸ್ರಾಗಿರತ್ತೆ ಎಲ್ಲ ಕಡೆ ಹಸುರಾಗಿರುತ್ತೆ ಹೊಸ ಕಾಲ ಗೊತ್ತಿರುತ್ತೆ ಎಲ್ಲ ಚಿಗುರೊಡಿತಿರತ್ತೆ ಎಲ್ಲ ಮರ ಗಿಡಗಳು ಚಿಗುರೊತಿರ್ತವೆ ನೋಡಿ ಹಾ ಹಬ್ದಲ್ಲಿ ಯುಗಾದಿ ಹಬ್ದಲ್ಲಿ ಒಂದು ಚಂದ್ರ ನೋಡೋದು ಅಂತ ಇರುತ್ತೆ ಆಮೇಲೆ ಶಾವಿಗೆ ಇರುತ್ತೆ ಒಂದಿನ ಹೋಳಿಗೆ ಮಾಡ್ತಾರೆ ಆಮೇಲೆ ಏನು ಅದರಲ್ಲಿ ಬೇವು ಬೆಲ್ಲ ಅಂತ ತಿಂತೀವಿ ನೋಡಿ ಬೇವು ಬೆಲ್ಲ ಆದ್ರೂ ಎಷ್ಟು ಒಂದು ಅರ್ಥಗರ್ಭಿತವಾಗಿದೆ ಅದು ಬೇವು ಬೆಲ್ಲವನ್ನ ಅಂದರೆ ನಮ್ಮ ಜೀವನದಲ್ಲಿ ಕಹಿ ಸಿಹಿ ಎರಡೂ ಇರುತ್ತೆ ಅದನ್ನ ಸಮವಾಗಿ ನಾವು ಅನ್ಭವ್ಸ್ಬೇಕು ಬರಿ ಸಿಹಿನೇ ಇರೋಲ್ಲ ಬರಿ ಕಹಿನೇ ಇರೋಲ್ಲ ಅನ್ನೊದನ್ನು ಕೂಡ ಅದು ನಮಗೆ ತಿಳಿಸ್ಕೊಡುತ್ತೆ ಅದನ್ನು ನಮಗೆ ಪರೋಕ್ಷವಾಗಿ ತಿಳಿಸ್ಕೊಡುತ್ತೆ ಮತ್ತು ನಾವದನ್ನ ತಿಳಿದು ನಾವು ಒಂದು ಜೀವನವನ್ನು ನಡೆಸ್ಬೇಕು ಈ ಒಂದು ಟೈಮಲ್ಲಿ ಏನು ಬೆಲ್ಲ ಬೆಲ್ಲ ಆಗಿರ್ಬೊದು ಅಥವಾ ಕಬ್ಬು ಇದನ್ನು ಕೂಡ ತಿಂತಾರೆ ಯಾಕಂದರೆ ಒನ್ ಆ ಕಾಲಕ್ಕೆ ಈ ಥರ ಫುಡ್ಡು ಅಂದರೆ ಈ ಥರ ಆಹಾರನ ನಾವು ತಿನ್ನಬೇಕು ಅಂತ ಇವು ಇಂಥಿಂಥ ಕಾಲಕ್ಕೆ ಈ ಥರ ಒಂದು ಆಹಾರನ ತಿನ್ನಬೇಕು ಅಂತನೂ ಕೂಡ ಈ ಥರ ಹಬ್ಬಗಳ್ನ ಮಾಡಿರ್ತಾರೆ ಅದೂ ಒಂದು ಕಾರಣ ಆಗಿರ್ಬೊದು ದೀಪಾವಳಿ ಬಂದುಬಿಟ್ರೆ ಇದು ಫುಲ್ಲು ಬೆಳಕಿನ ಹಬ್ಬ ಎಲ್ಲ ಫುಲ್ ಬೆಳಕು ಬೆಳಗಿಸ್ತಾ ಇರ್ತಾರೆ ಫುಲ್ ನಮ್ಮ ರಾಜ್ಯನೇ ಬೆಳಗ್ತಾ ಇರುತ್ತೆ ಬೆಳಕಿನ ಹಬ್ಬ ಅಂತ ಹೇಳ್ಬೊದು ಇದು ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಕ್ರೇಜ್ ಈ ಹಬ್ಬದಲ್ಲಿ ಪಟಾಕಿ ಹೊಡ್ಯೋದು ನಮಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಪಟಾಕಿ ಹೊಡ್ಯೋದೆ ಆದರೆ ಜಾಸ್ತಿ ಪಟಾಕಿ ಹೊಡಿಬಾರದು ಇದರಿಂದ ಏನು ಮಾಲಿನ್ಯ ಆಗುತ್ತೆ ವಾಯುಮಾಲಿನ್ಯ ಆಗುತ್ತೆ ನಮ್ಮ ಪರಿಸರ ಮಾಲಿನ್ಯ ಆಗುತ್ತೆ ಜಾಸ್ತಿ ಹೊಡಿಬಾರದು ಅದರಲ್ಲೂ ಈ ಥರ ಚಿಕ್ಕ ಪುಟ್ಟ ಏನಿರುತ್ತಲ್ಲ ಆ ಥರದ್ದು ಹೊಡಿಬೇಕು ಜಾಸ್ತಿ ಹೊಗೆ ಆಗಿ ವಾಯುಮಾಲಿನ್ಯ ಆಗತಕ್ಕಂಥ ಪಟಾಕಿಗಳನ್ನ ಯೂಸ್ ಮಾಡಬಾರ್ದು ಇದರಲ್ಲೂ ಈ ಹಬ್ಬಗಳಲ್ಲೆಲ್ಲ ಹೊಸ ಬಟ್ಟೆ ತಗೊಳ್ಳೋದು ಹೊಸ ಬಟ್ಟೆ ಹಾಕ್ಕೊಂಡ್ ಪೂಜೆ ಮಾಡೋದು ಎಲ್ಲ ನಾವೆಲ್ಲ ಎಲ್ಲರೂ ಸೇರಿ ಆಟ ಅದೊಂದು ಕೂತ್ಕೊಂಡು ಮಾತಾಡೋದು ಊಟ ಮಾಡೋದು ಎಲ್ಲರೂ ಸೇರಿ ಸಡಗರದಿಂದ ಹಬ್ಬಗಳ್ನ ಆಚರಿಸೋದು ಇದೆಲ್ಲ ತುಂಬ ಚೆನ್ನಾಗಿರತ್ತೆ ಇವನ್ನು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದೆ ಇದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿರೋ ನೆಲೆಸಿರೋ ಅಂಥ ಜನಗಳು ತುಂಬ ಪುಣ್ಯ ಮಾಡಿದಾರೆ ನಾನಂತೂ ಹೆಮ್ಮೆಯಿಂದ ಹೇಳ್ಕೊಡ್ ಹೇಳ್ಕೊಂತಿನಿ ನಾನು ಕರ್ನಾಟಕದವಳು ಅಂತ ಇಷ್ಟ್ ಹೇಳಕ್ ಇಷ್ಟ ಪಡ್ತೀನಿ ಬಟ್ ನಮ್ಮ ಇದರಲ್ಲಿ ಆಚರಿಸ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಆಗಿ ಹಿಂದೂ ಧರ್ಮದಲ್ಲಿ ತುಂಬ ಸಾಂಸ್ಕೃತಿಕವಾಗಿ ಹಬ್ಬಗಳನ್ನ ಆಚರ್ಸ್ತಾರೆ ತುಂಬ ನಂಬಿಕೆಯಿಂದ ಭಕ್ತಿಯಿಂದ ಆಚರ್ಸ್ತಾರೆ ತುಂಬ ಸಾಮಾಜಿಕ ಚಟುವಟಿಕೆಗಳು ಕೂಡ ಹೊಂದಿರ್ತದೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಒಳ್ಳೆದಾಗಲಿ ಅಂತ ಮಾಡ್ತಾರೆ ಎಲ್ಲ ಜನಗಳು ನಾನಂತೂ ಇದಕ್ಕೆ ತುಂಬ ಏನು ಗ್ರೇಟ್ಫುಲ್ ಆಗಿರ್ತೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ